ಜೀವನದಲ್ಲಿ ನೊಂದ್ಬಿಟ್ಟಿವ್ನಿ ಸಾಕಷ್ಟು ಇವಾಗ ನಮೂ ಏನಪ್ಪಾ ಅಂತ ಅಂದ್ರೆ ಎಸ್ ಎಸ್ ಎಲ್ ಸಿ ಹೋದ್ನೊ ಪಿ ಯು ಸಿ ಹೋದ್ನೊ ಡಿಗ್ರಿನು ಕಂಪ್ಲಿಟ್ ಮಾಡಿ ಇವಾಗ ಏನಕ್ಕೆ ಅದು ಜ್ಹಿ ನಮಗೆ ಈಗ ನೀವು ಗ್ ನಾವೇನು ಗೌರ್ಮೆಂಟ್ ಕೆಲಸ ನಮಗೆ ಒಂದು ತುಂಬ ಆಸೆ ಆದರು ನಮಗೆ ಈ ನಮ್ಮ ಬದುಕಲ್ಲಿ ಹೆಚ್ಚು ಮುಖ್ಯ ಅಂತ ಅಂದ್ರೆ ನಮ್ಮ ಫಸ್ಟು ನಮಗೆ ನಮ್ಮ ಆರೋಗ್ಯ ಅತಿ ಮುಖ್ಯವಾಗಿರುತ್ತೆ ನಮಗೆ ಆರೋಗ್ಯಕರವಾಗಿರೋದು ನಾಮ ಆರೋಗ್ಯವಂತರಾಗಿ ಇದ್ದರೇನೆ ಏನಾದ್ರು ಮಾಡಬೇಕು ಅನ್ನೋದು ಎಲ್ಲರಿಗೂ ಗೊತ್ತು ಆದ್ದರಿಂದ ನಮ್ಗೆ ಅತಿ ಮುಖಯ ಏನಪ್ಪ ಅಂದ್ರೆ ತುಂಬ ಇಂಪಾರ್ಟೆಂಟು ಅಂದರೆ ನಮ್ಗೆ ಇಲ್ಲಿ ಆರೋಗ್ಯ ನಮಗೆ ಹೆಚ್ಚು ಇಂಪಾರ್ಟೆಂಟಾಗಿರುತ್ತೆ ಅದರಿಂದ ನಮ್ಮ ಆರೋಗ್ಯವೂ ಹೆಚ್ಚು ಇಂಪಾರ್ಟೆಂಟ್ ಕೊಡ್ತೀವಿ ಮತ್ತು ಏನಪ್ಪ ಅಂದರೆ ಜೀವನದಲ್ಲಿ ನಮಗೆ ಆರೋಗ್ಯ ಒಂದೇ ಇಂಪಾರ್ಟೆಂಟು ಅತಿ ಮುಖ್ಯ ಇದೆಲ್ಲ ಈ ಎಲ್ಲ ನಮಗೂ ಎಲ್ಲದೂ ಕೂಡ ನಮ್ಗೆ ಮುಖ್ಯವೇ ಆಗಿರುತ್ತೆ ಜೀವನದಲ್ಲಿ ಮುಂದೆ ಬರಬೇಕು ಸಾಧಿಸ್ಬೇಕು ಒಂದು ಗೌರ್ಮೆಂಟ್ ಕೆಲಸ ತಗೊಳ್ಬೇಕು ನಮ್ಮ ತಂದೆ ತಾಯಿ ನಮ್ಮ ಫ್ಯಾಮಿಲೀ ನಮ್ಮ ಕುಟುಂಬ ಎಲ್ರನ್ನೂ ಚೆನ್ನಾಗಿ ನೋಡ್ಕೊಳ್ಬೇಕು ಹಾಂ ನಮಗೂ ಎಲ್ಲಾರ್ಜೀ ಎಲ್ಲ ರೀತಿಯೂ ಎಲ್ಲ ರೀತಿಯಲ್ಲಿ ಇರಬೇಕು ಅನ್ನೋ ಆಸೆ ಬಿ ಇರುತ್ತೆ ಹಾಂ ಅದು ತಗೊಳ್ಬೇಕು ಇದು ತಗೊಳ್ಬೇಕು ಅಲ್ಲಿ ಹೋಗಬೇಕು ಇಲ್ಲಿ ಹೋಗಬೇಕು ಅಲ್ಲಿ ಸುತ್ತಾಡಬೇಕು ಹ್ಞೂ ವಿಮಾನದಲ್ಲಿ ಹೋಗಬೇಕು ಟ್ರೈನಲ್ಲಿ ಹೋಗಬೇಕು ಕಾರ್ ತಗೊಳ್ಬೇಕು ಬೈಕ್ ತಗೊಳ್ಬೇಕು ಏನು ನನ್ನ ನಮ್ಗೇನು ಆಸೆಗಳು ಇರುತ್ತೆ ಎಲ್ಲ ನಾವು ಅದೆಲ್ಲ ನಮ್ಮ ಜೀವನ್ದಲ್ಲಿ ತುಂಬ ಮುಖ್ಯ ಆಗಿ ಇರುತ್ತೆ ಅದರಿಂದ ನೋಡಿ ಸಿ ಈಗ ನಾನು ಪಿ ಯು ಸಿ ಎಸ್ ಎಸ್ ಎಲ್ ಸಿ ಡಿಗ್ರಿ ಎಲ್ಲ ಕಂಪ್ಲೀಟ್ ಮಾಡಿದೆ ಈಗ ನಮಗೇನು ಕೆಲಸ ತಗೊಳ್ಬೇಕು ಅಂತ ಅಂದ್ರೆ ನಾವು ಡಿಗ್ರಿ ಡಿಗ್ರಿ ಬೇಸಿಗೆ ಇದೇ ಮತ್ತೆ ಏನು ಪಿ ಯು ಸಿ ಬೇಸಿಕ್ಕು ಮತ್ತೆ ಎಸ್ ಎಸ್ ಎಲ್ ಸಿ ಇದು ಮೂರು ಒಂದು ಮೂರು ಏನು ಹೈಯರ್ ಎಜುಕೇಸನ್ಸ್ಗಳು ಇದೆ ಇದರಲ್ಲೇ ತುಂಬ ನಾವು ಕೆಲಸ ತಗೊಳ್ಬೋದು ಏನು ಮಾಸ್ಟರ್ ಎಜುಕೇಶನ್ ನಾನು ಮಾಡೋಕೆ ಹೋಗಿಲ್ಲ ಯಾಕೆಂದ್ರೆ ಅಷ್ಟೊಂದು ಇಂಟರೆಸ್ಟ್ ಇಲ್ಲ ಏನಕ್ಕಪ್ಪ ಅಂತ ಅಂದ್ರೆ ಈಗ ನೋಡಿ ಈಗ ಮಾಸ್ಟರ್ ಡಿಗ್ರಿ ಮಾಡ್ತೀವಿ ಅಂದ್ರೆ ಅದರಲ್ಲಿ ಅಲ್ಲಿ ಅವರೂ ವೇಕೆನ್ಸಿಗಳು ಬಿಡೋದೆ ನಮಗೆ ಒಂದು ಹದಿನೈದು ಇಪ್ಪತ್ತು ಹಿಂಗೆ ಬಿಡ್ತಾರೆ ನಾನು ಏನಾದ್ರು ಕೆಲಸ ತಗೊಳ್ಬೇಕು ಅಂದ್ಬಿಟ್ಟು ತುಂಬ ಚೆನ್ನಾಗಿ ಹೋದ್ರ ಇದ್ರಲ್ಲಿ ಅರ್ಥ ಮಾ ಏನಪ್ಪ ಅಂದ್ರೆ ನಿಮಗೆ ಗೊತ್ತಿರುತ್ತೆ ಈಗ ಎಸ್ ಎಸ್ ಎಲ್ ಸಿದಲ್ಲೂ ಬೇಸಿಕ್ ಮೇಲು ಜಾಸ್ತಿ ಬಿಡ್ತಾರ ಪಿ ಯು ಸಿ ಮೇಲೂ ಜಾಸ್ತಿ ಬಿಡ್ತಾರ ಡಿಗ್ರಿ ಮೇಲೂ ಬಿಡ್ತಾರ ನನ್ನ ಪ್ರಕಾರ ಮಾಸ್ಟರ್ ಎಜುಕೇಸನೂ ನಮ್ಗೆ ಬೇಕಾಗೋಲ್ಲ ಕೆಲಸ ತಗೊಳ್ಬೇಕು ಅಂತ ಇರೋ ಅವ್ನು ಈ ಮೂರು ಎಜುಕೇಶನ್ ಒಳಗಡೆಯೇ ತಗೊಂಡ್ಬಿಡ್ತಾನ ನಮ್ಗೆ ಜೀವನದಲ್ಲಿ ಅದೊಂದು ನಮ್ಗೆ ಏನು ಮುಖ್ಯ ನಮ್ಗೊಂದು ಕೆಲಸ ಬೇಕು ನಮ್ಗೆ ಏನು ಗೌರ್ಮೆಂಟ್ ಕೆಲಸನೇ ಬೇಕು ಎಲ್ಲ ಗೊತ್ತು ಈಗ ಏನು ಜಗತ್ತು ಲ ಏನು ನಡೀತದೆ ಎಲ್ಲ ಅದೂ ನಿಮಗೂ ಸಹ ಗೊತ್ತು ನಮಗೂ ಅದೆ ಬೇಕು ಅಂದರೆ ನಮಗೂ ನಮ್ಮ ನಮಗೆ ಏನು ಚಿಕ್ಕ ವಯಸ್ಸಿಂದ ನಮ್ಮ ತಂದೆ ತಾಯಿಗಳೂ ನಮ್ಮನ್ನ ಯಾವ ರೀತಿ ಸಾಕಿದ್ದಾರೆ ಅವರಿಗೆ ಯಾವ ರೀತಿ ಕಷ್ಟಪಟ್ಟಿದ್ದಾರೆ ನಮ್ಮನ್ನ ನಮ್ಗೆ ಓದ್ಸೋಕೆ ಸು ಸ್ ಸ್ ಶಾಲೆಗೆ ಆಗಿರ್ಬೋದು ಕಾಲೇಜ್ ಆಗಿರ್ಬೋದು ಎಲ್ಲರ್ಗೂ ಏನಪ್ಪ ಓದೋಕ್ಕೆ ದುಡ್ಡು ಎಕ್ಸಾಮ್ ಫೀಸ್ಗಳು ಆಗಿರ್ಬೋದು ಯುನಿಫಾರ್ಮ್ ಡ್ರೆಸ್ಸಸ್ಗೆ ದುಡ್ಡೇ ಕೊಡಬೇಕಾಗಿರೋದು ಯಾವ್ದಾದ್ರೊಂದು ಫಂಕ್ಷನ್ಗಳಿಗೆ ದುಡ್ಡು ಕೊಡಬೇಕಾಗಿರೋದು ಎಲ್ಲ ಇರ್ತವೆ ನಮ್ಮನ್ನು ಅದರ ಮಧ್ಯೆ ನಮ್ಮದು ಆಸೆ ಆಕಾಂಕ್ಷೆಗಳು ಎಲ್ಲ ಇರ್ತವೆ ಆ ಆಸೆ ಆಕಾಂಕ್ಷೆಗಳು ಮಧ್ಯೆ ನಮ್ಗೆ ಹೋಗೋಕಾಗ್ದೆ ನಮ್ಮ ನಮ್ಮ ತಂದೆ ತಾಯಿಗಳು ತುಂಬ ಬಡವರು ಆಗಿರ್ಬೋದು ನಮ್ಮ ಆಸೆ ಆಕಾಂಕ್ಷೆಗಳು ಈಡೇರ್ಸೋಕಾಗ್ದೆ ಇರ್ಬೋದು ಅದರ ಮಧ್ಯೆ ನಾವೂ ಸ್ವಲ್ಪ ಬೇಜರಾಗಿ ಅವರ ಮೇಲೆ ಸ್ವಲ್ಪ ಕೋಪಿಸ್ಕೊಳ್ಳೋದು ಈ ಥರ ಎಲ್ಲ ಆಗಿದೆ ನಮಗೂನು ಆದರೂ ಸಹ ಏನೊ ನಮ್ದೊಂದು ನಮ್ಮ ನಮ್ಮ ಜೀವ ನಮ್ಮದು ಹಾಸಿಗೆ ಇದ್ದಷ್ಟು ಕಾಲು ಚಾಚು ಅಂತಾರ ಹೇಳ್ತಾರಲ್ಲ ಆಗ ಆ ಥರ ನಮ್ಮದು ಪರಿಸ್ಥಿತಿ ಆಗಿರುತ್ತೆ ಬಟ್ ಆದರು ನಾವು ಏನೋ ಮುಂದೆ ಹೋಗಬೇಕು ಹೋಗೊಣ ನಮಗೆ ಜೀವನದಲ್ಲಿ ಅತಿ ಮುಖ್ಯವಾಗಿ ಏನಪ್ಪ ಅಂತ ಅಂದ್ರೆ ನಮ್ಮ ಆರೋಗ್ಯ ನಾವು ಫಸ್ಟು ಚೆನ್ನಾಗಿ ಕಾಪಾಡ್ತಂದ್ರೆ ನಾವು ಏನಾದರು ಮಾಡ್ಬೋದು ಅನ್ನೋ ನಂಬಿಕೆ ನಮ್ಗೆ ಇರಬೇಕು ಇನ್ನೊಂದು ನಮ್ಮ ಮೇಲೆ ನಂಬಿಕೆ ನಂಬಿಕೆ ಇರಬೇಕು ಅಲ್ವ ನಮ್ಮ ಮೇಲೆ ನಮಗೇನೆ ನಮ್ಮ ಮೇಲೆ ನಂಬಿಕೆ ಇಲ್ಲ ಅಂತ ಅಂದ್ರೆ ಇಲ್ಲಿ ಯಾವುದೇ ರೀತಿಯೂ ಮುಂದೆ ಬರೋಕೆ ಸಾಧ್ಯ ಇಲ್ಲ ಹೌದಲ್ವ ಮತ್ತೆ ನೀವೂ ನಾವು ಹೆಂಗಪ್ಪ ಅಂತ ಅಂದ್ರೆ ಇದರಲ್ಲಿ ನಾವು ಎ ನಂಬಿಕೆ ಇರಬೇಕು ಮ ನಂಬಿಕೆ ಇಲ್ಲ ಅಂತ ಅಂದ್ಮೆಲೇನು ಅದನ್ನು ಪ್ರಯತ್ನವೂ ಸಹ ನಾವು ಮಾಡೋಕೆ ಆಗೋಲ್ಲ ನಮ್ಮ ಕೈಲಿ ಏನಪ್ಪ ಅಂತಂದ್ರೆ ಜೀವನದಲ್ಲಿ ನಾವು ಮುಂದೆ ಬರಬೇಕು ಅಲ್ವ ಏನು ನೀವು ನಮ್ಗೆ ಯಾವ ರೀತಿ ಆಸೆಗಳು ಇರ್ತವೆ ನನ್ನ ತಾಂದೆ ತಾಯಿಯವ್ರು ಚೆನ್ನಾಗಿ ನೋಡ್ಕೊಳ್ಬೇಕು ಅವ್ರ ಆಸೆಗಳು ನಮ್ಮ ಮೇಲೆ ಏನಿರ್ತ ಇವ್ರ್ಗೊಂದು ನಮ್ಮ ಮಕ್ಳಿಗೊಂದು ಮದುವೆ ಮಾಡಬೇಕು ನಾವು ಮೊಮ್ಮಕ್ಳನ್ನ ನೋಡಬೇಕು ಅನ್ನೊ ಆಸೆಗಳು ಅವರಿಗೂ ತುಂಬ ಇರುತ್ತೆ ಹಾಂ ಎಲ್ಲ ಗೊತ್ತಿರುತ್ತೆ ಎಲ್ಲ ಆಲ್ರೆಡಿ ಎಲ್ಲ ಎಲ್ಲರಿಗೂ ಎಲ್ಲರಿಗೂ ಅನುಭವ ಆಗಿರುತ್ತೆ ಈಗ ನೋಡಿ ಕಷ್ಟಗಳು ಮನುಷ್ಯನ್ಗೆ ಬರದೇ ಮರಕ್ಕಂತೂ ಬರೋಲ್ಲ ಸರಿನಾ ಪ್ರತಿಯೊಬ್ಬ ಮನುಷ್ಯನೂ ಯೋಚನೆ ಮಾಡದೆ ಅಂತೂ ಇರೋಕೆ ಸಾಧ್ಯ ಇಲ್ಲ ಪ್ರತಿಯೊಬ್ಬ ಮನುಷ್ಯನೂ ಕಷ್ಟ ಇಲ್ಲದೇ ಇರೋಕೆ ಸಾಧ್ಯ ಇಲ್ಲ ಪ್ರತಿಯೊಬ್ಬ ಮನುಷ್ಯನೂ ಏ ಕಷ್ಟ ಸುಖ ಇಲ್ಲದೆ ಏನು ಇರೋಕೆ ಆಗೋಲ್ಲ ಎಲ್ಲದ್ರಲ್ಲೂ ಇರಲೇಬೇಕು ಜೀವನದಲ್ಲಿ ನಮಗೆ ನೈಜ ಘಟನೆಗಳಾಗಿ ಎಲ್ಲ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ ಅತಿ ಮುಖ್ಯವಾಗಿರುತ್ತೆ ಬಟ್ ನಾವು ಅದನ್ನ ಹೇಗೆ ಸದುಪ್ಯೋಗ ಪಡಿಸ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ನಾವು ನೋಡಬೇಕು ಇಲ್ಲಿ ಅಲ್ವ ಯಾ ಸುಮ್ಮನೆ ಹೋದ್ರೆ ಕಾಲೇಜು ಹೋಗ್ತಿದ್ದೀರಿ ಸೇರಿದಿರಿ ನಿಮ್ಮ ತಂದೆ ತಾಯಿ ಫೀಸ್ ಕಟ್ದ್ರು ಏನಕ್ಕೆ ಮುಂದೆ ನಮ್ಮ ಮಗ ಚೆನ್ನಾಗಿ ಓದ್ಬಿಟ್ಟು ಒಂದೊಳ್ಳೆ ಕೆಲಸ ತಗೊಂಡು ನಮ್ಮದು ಚೆನ್ನಾಗಿ ನೋಡಿಕೊಂಡು ಅವನು ಚೆನ್ನಾಗಿರ್ಲಿ ಅನ್ನೋ ಮನೋಭಾವನೆಗಳು ಕೂಡ ಅವ್ರ್ದು ಆಗಿರುತ್ತೆ ಅಲ್ವ ಸುಮ್ಮನೆ ನಾವೂ ಬರಿ ಕಾಲೇಜಿಗೆ ಸೇರಕೊಂಡು ಅಲ್ಲಿ ಇಲ್ಲಿ ತಿರ್ಗಾಡಿಕೊಂಡು ಸುಮ್ಮನೆ ಟೈಮ್ ಪಾಸಿಗೆ ಹೋಗುವಂಥದ್ದಲ್ಲ ಅಲ್ವ ಏನು ನಮ್ಮದು ಶಿಕ್ಷಣ ಶಿಕ್ಷಣ ಅನ್ನೋದು ನಮಗೆ ನಮ್ಮ ಎರಡನೆ ತಾಯಿ ರೀತಿ ನಮ್ಗೆ ಅನ್ಸಿದ ಪ್ರಕಾರ ಎಜುಕೇಶನ್ ಇಸ್ ಎ ಪವರ್ಫುಲ್ ಅಂತ ಏ ಅಂತ ಇದ್ದಾಗ ನಾವು ಸ್ವಲ್ಪ ಅದರ ಬಗ್ಗೆ ಗಮನ ಜಾಸ್ತಿ ಇಟ್ಟು ನಮ್ದು ನಮಗೇನು ಸಾಧ್ಯವಾಗ್ತದೆ ಅದು ಮಾಡಬೇಕು ಅಲ್ವ ಸುಮ್ಮನೆ ಬರೀ ನಾವು ಹೋಗಿ ಕಾಲೇಜಿಗೆ ಸುಮ್ಮನೆ ಸುತ್ತಾಡಿಕೊಂಡು ಹುಡ್ಗೀರು ನೋಡಿಕೊಂಡು ಬರೋದ ಆ ಥರ ಎಲ್ಲ ಮಾಡಿದ್ರೆ ಯಾರ್ಗೇನು ಯಾರ ತಾನೆ ಯಾರಿಗೆ ಹೇಳಲಿ ನಮ್ಮ ನಮ್ಮ ಮೇಲೆ ಒಳ್ಳೆಯ ಒಪೀನಿಯನ್ ಬರುತ್ತೋ ಬರೋಲ್ಲ ಈಗ ಒಳ್ಳೆಯ ಒಪೀನಿಯನ್ ಅಂತ ಅಂದ್ರೆ ಈಗ ನಿಮ್ಮ ಬ ನಮ್ಮ ಬಗ್ಗೆ ಗೊತ್ತಿರುತ್ತೆ ಅಲ್ವ ನಮ್ಮ ಮನೆಯವರಾಗ್ಲಿ ನಮ್ಮ ರಿಲೇಷನ್ಗಳೆ ಆಗಲಿ ನಮ್ಮ ಊರವರೇ ಆಗಲಿ ಯಾರಾದರು ನಮ್ಮ ಬಗ್ಗೆ ಒ ಎರಡು ಮಾತು ಆಡೇ ಆಡ್ತಾರೆ ಏನಕ್ಕೆ ಸುಮ್ಮನೆ ಅದೆಲ್ಲ ನಮ್ಗೆ ಬೇಕಾ ಅದಕ್ಕೋಸ್ಕರ ಜೀವನದಲ್ಲಿ ನಾವು ಮುಂದೆ ಬರೇಕು ಮುಂದೆ ಬಂದೆ ನೋಡಬೇಕು ನಾನೂ ಈಗ ಡಿಗ್ರಿ ಮುಗಿಸಿ ಹಲವಾರು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಬರೆದಿದ್ದೇನೆ ಅದರಲ್ಲಿ ನನಗೆ ಹೆಚ್ಚು ಏನು ಎಷ್ಟು ಒಲವಾತ್ಮಕವಾಗಿದ್ದು ನನಗೆ ಪೋಲಿಸ್ ಎಕ್ಸಾಮು ಪೋಲಿಸ್ ಎಕ್ಸಾಮ್ ಆದರು ನಾನು ಅಲ್ಲಿಯೂ ನಾನೂ ಏನೂ ಮಂಗಳೂರು ಮಂಗಳೂರು ಡಿಸ್ಟ್ರಿಕ್ಕಿಗೆ ಅಪ್ಲೈ ಮಾಡಿದ್ದೆ ಆ ಟೈಮ್ಲಿ ಏನೊಂದು ಏಳೆಂಟು ಮಾಕ್ಸಿಂದ ನನಗೆ ಹೋಯ್ತು ಅದು ಪೋಲಿಸು ಇಲ್ಲ ಅಂದ್ರೆ ಪಿಸಿಕಲ್ಗೆ ನನಗೆ ನೆಕ್ಷ್ಟ್ ಮೂವ್ಮೆಂಟ್ ಆಗ್ಬೋದಿತ್ತು ಸದ್ಯಕ್ಕೆ ಈಗ ಪೋಲಿಸ್ ಎಕ್ಸಾಮ್ ಇನ್ನೂ ಸಹ ಮುಂದೆ ಇದೆ ಜನವರಿಗೆ ಅದಂತೂ ನಾವು ಬರಿಬೇ ಮಾಡಿ ಬರಿಬೇಕು ಆಸೆ ಇದೆ ತಗೊಳ್ಬೇಕು ಅಂತ ಹಾಂ ಈಗ ನೋಡಿ ಜೀವನನ ನಾವು ಈಗ ಈಗ ಈಗ ಸ್ವಲ್ಪ ದಿನ ಹದ್ನೈದು ದಿನಗಳಿಂದ ನನಗೆ ತುಂಬ ಹುಷಾರಿರಲಿಲ್ಲ ನನಗೆ ಸ್ವಲ್ಪ ಏನು ಉಸ್ರಾಟದ ತೊಂದರೆ ಇದೆ ಉಸ್ರಾಟದ ತೊಂದರೆ ಇದ್ದರಿಂದ ನನಗೆ ಈಗ ನೆಗ್ಡಿ ಇವೆಲ್ಲ ಆದರೆ ಸ್ವಲ್ಪ ಕಫ ಗಿಫ ಕಟ್ಟುತ್ತೆ ಆದ್ದರಿಂದ ನಾವು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ನಮ್ಮ ಆರೋಗ್ಯ ನಮಗೆ ಜೀವನಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿರುತ್ತೆ ಆರೋಗ್ಯ ನಾವು ಚೆನ್ನಾಗಿ ನೋಡಿಕೊಂಡ್ರೆ ಎಂತ ಏನಾದರು ನಾವು ಮಾಡ್ಬೋದು ಅಲ್ವ ಏನಾದರೂ ಮಾಡ್ಬೋದು ಇನ್ನೊಂದು ಅತಿ ಮುಖ್ಯವಾದ ಆ ಒಂದು ತಿಂಗ್ ಏನಪ್ಪ ಅಂತ ಅಂದ್ರೆ ನಂಬಿಕೆ ಇರಬೇಕು ನಮ್ಮ ಮೇಲೆ ನಮಗೆ ನಂಬಿಕೆ ಇರಬೇಕು ಹಾಗಾದ್ರೆ ಮೂಮೆಂಟ್ ಕೊ ಹೋಗೋಕೆ ಸಾಧ್ಯ ಅಲ್ವ ಅದು ನಮಗೆ ಬೇಸ್ಟು ಆಗ್ತದೆ ಸುಮ್ಮನೆ ನಾವೂ ಕಾಟಾಚಾರಕ್ಕೆ ಏನೊ ಜೀವನದಲ್ಲಿ ಅಲ್ಲಿ ಇಲ್ಲಿ ಹೋಗಿ ಸುತ್ತಾಡಿಕೊಂಡು ಅದು ಇದು ಮಾಡಿಕೊಂಡು ಇರ್ತೀವಿ ಅಂತ ಅಂದ್ರೆ ಅದೆಲ್ಲ ಆಗದೇ ಇರೋ ಕಷ್ಟ ಯಾಕಂತ ಅಂದ್ರೆ ನಮ್ಮ ತಂದೆಯವ್ರು ಬ್ಯಾ ನಮ್ದು ತಂದೆ ತಾಯಿ ನಮ್ಮ ಅಣ್ಣಂದಿರು ಏನವ್ರೆ ಅವ್ರ ಬಗ್ಗೆ ಕೂಡ ನಾವು ಯೋಚನೆ ಮಾಡಬೇಕಾಗುತ್ತೆ ಅಲ್ವ ಅವ್ರು ಏನೇನು ಮಾಡಿದ್ದಾರೆ ನಮಗೆ ಹಾಂ ಅವ್ರ ಕಾಲದಲ್ಲಿ ಯಾವ ರೀತಿ ಇದ್ದರು ಒಂದೊತ್ತು ಒಂದೊತ್ತು ಊಟಕ್ಕು ಅವರು ಯಾವ ರೀತಿ ಕಷ್ಟ ಪಡ್ತಿದ್ದರು ಅದೇ ಈಗ ನೋಡಿದ್ರೆ ಈಗ ನಾನು ಯಾವ ರೀತಿ ಇದ್ದೀನಿ ಅನ್ನೋದನ್ನು ಅವರಿಂದ ನಾವೂ ನಾನು ಅರ್ತು ಅರಿತ್ಕೊಳ್ಬೇಕು ಅಲ್ವ ಈ ರೀತಿಯೆಲ್ಲ ನಮಗೆ ನೈಜ ಘಟನೆಗಳು ನಮಗೂ ಕೂಡ ನಮ್ಗೆ ಅನುಭವ ಆಗಬೇಕು ಹಾಂ ಕಷ್ಟದಲ್ಲೂ ಹೇಗೆ ಇರಬೇಕು ನಂಬಿಕೆ ಕಳ್ಕೊಳ್ಬಾರ್ದು ಧೈರ್ಯ ಬೇಕು ಎಲ್ಲವನ್ನು ಸಹ ಮಾಡಬೇಕು ನಾವು ಸುಮ್ಮ ಸುಮ್ಮನೆ ಏನು ಆಗೋಲ್ಲ ನನ್ನ ಕೈಲಿ ಏನು ಮಾಡೋಕೆ ಆಗೋಲ್ಲ ಅದು ಆಗೋಲ್ಲ ಇದು ಆಗೋಲ್ಲ ಅಂತ ಕೂತ್ಕೊಂಡ್ರೆ ಯಾವುದೂನು ಕೂಡ ಮಾಡೋದಕ್ಕೆ ಆಗೋದಿಲ್ಲ ಅಲ್ವ ಅದಕ್ಕೋಸ್ಕರ ಜೀವನದಲ್ಲಿ ನಾವು ಆಸೆ ಆಕಾಂಕ್ಷೆಗಳೂ ಇರುತ್ತೆ ಎಲ್ಲರ್ಗೂ ಸಹ ಇರುತ್ತೆ ಪ್ರತಿಯೊಬ್ಬ ಮನುಷ್ಯನಿಗೂ ಸಹ ನಮಗೇನು ಸ್ಯಾಟಿಸ್ಫ್ಯಾಕ್ಷನ್ ಈಡೇರ್ಬೇಕು ಅಲ್ವ ಎಲ್ಲ ಕೆಲಸದಲ್ಲು ಅಷ್ಟೆ ಇಂಥದ್ರಲ್ಲಿ ಅಂತಿಲ್ಲ ಎಲ್ಲದ್ರಲ್ಲು ಒಬ್ಬ ನನಗೆ ಜೀವನದಲ್ಲಿ ಅತಿ ಮುಖ್ಯ ಏನಪ್ಪ ನನಗೆ ನನ್ನ ಆರೋಗ್ಯವಂತೆಯಾಗಿರಬೇಕು ಒಂದು ಗೋರ್ಮೆಂಟ್ ಕೆಲಸ ಬೇಕು ನಮ್ಮ ತಂದೆ ತಾಯಿಗಳು ಚೆನ್ನಾಗಿ ನೋಡ್ಕೊಳ್ಬೇಕು ನಮ್ಗೆ ಇವ್ರು ಚೆನ್ನಾಗಿ ನೋಡ್ಕೊಳ್ಬೇಕು ಎಲ್ಲನೂ ಮಾಡಬೇಕಾಗುತ್ತೆ ಅಲ್ವ ಅದಕ್ಕೋಸ್ಕರ ಏನು ನಮ್ಮದು ನಮಗೆ ಪಸ್ಟು ನಮ್ಮ ಮೇಲೆ ನಮಗೆ ನಂಬಿಕೆ ಇಡೋದನ್ನ ಕಲೀರಿ ಹಾಂ ಚೆನ್ನಾಗಿ ಓದಬೇಕು ನಾವು ಒಂದು ಗೌರ್ಮೆಂಟ್ ಕೆಲಸ ಅಂತ ಬೇಕು ಎಲ್ಲರೂ ಎಕ್ಸ್ಪೆಕ್ಟೇಶನ್ ಮಾಡ್ತಿರೋದೆ ಹಂಗೆ ಹಾಂ ನೋಡಿ ಈಗ ಎಲ್ಲರೂ ಹಾಂ ರೈತರಿಗೆ ಹೆಣ್ಣು ನೋಡೋಕೆ ಹೋಗ್ತಾರೆ ಹೆಣ್ಣೇ ಕೊಡೋಲ್ಲ ಯಾಕೆ ಹೇಳಿ ಮತ್ತು ಬರಿ ಗೌರ್ಮೆಂಟ್ ಕೆಲಸದವ್ರ್ನೆ ಕೇಳ್ತಾರಲ್ಲ ರೈತ್ರಿಗೆ ಏನು ಒಂದೊತ್ತು ಊಟ ಹಾಕೋಕೆ ಆಗೋಲ್ವ ಚೆನ್ನಾಗಿ ನೋಡ್ಕೊಳ್ಳೋಕೆ ಆಗೋಲ್ವ ಅವರು ಗಂಡಸೆ ತಾನೇ ಎಲ್ಲ ಇರಬೇಕು ಅವೆಲ್ಲ ಸುಮ್ಮನೆ ಅವರೊಬ್ರಿಗೆ ಗೌರ್ಮೆಂಟ್ ಕೆಲಸದಲ್ಲಿ ಇರೋರು ಕೂಡ ಅದು ಬೇಕಲ್ಲ ನಮಗೆ ಚೆನ್ನಾಗಿ ನೋಡ್ಕೊಳ್ತಾರಲ್ವ ಅದು ತಾನೇ ಬೇಕಾಗಿರೋ ಎಲ್ಲರನ್ನೂ ಚೆನ್ನಾಗಿ ನೋಡ್ಕೊಳ್ಬೇಕು ನಾಳೆ ದಿನ ಮದುವೆಯಾಗಿ ಹೆಂಡ್ತಿ ಅದು ಕೇಳಿದ ಅದು ಕೊಡಿಸಿಲ್ಲ ಅಂದರೆ ಆಗೋಲ್ಲ ಅದು ಕೊಡಿಸ್ತಾರೆ ಎಲ್ಲರೂ ಸಹ ಕೊಡಿಸ್ತಾರೆ ಒಂದು ಪಕ್ಷತನ ಮದುವೆ ಆದ ಗಂಡನಿಗೆ ಅವ್ರಿಗೂ ಅವ್ನಿಗೆ ಏನು ಇಟ್ಕೊಳ್ದೆ ಏ ಏ ಬಟ್ಟೆಗಳು ತಗೊಳ್ಳದೆ ಇದ್ದರೂ ಊಟ ಮಾಡದೆ ಇದ್ದರು ಸಹ ನಮ್ಮ ಹೆಂಡ್ತಿ ಮಕ್ಕಳು ಚೆನ್ನಾಗಿ ಇರ್ತ ಅನ್ನೊ ತಂದೆ ಒಬ್ಬ ಹಿಂದೆ ಆಗಿದೆ ಮುಂದೆಯೂ ಆಗುತ್ತದೆ ಅದು ಎಲ್ಲರಿಗೂ ಗೊತ್ತಿರುತ್ತೆ ಅದು ಸಹ ಅಲ್ವ ಆದ್ದರಿಂದ ಜೀವನದಲ್ಲಿ ತುಂಬ ಮುಖ್ಯವಾದವು ನಮಗೆ ತುಂಬ ಇಂಪಾರ್ಟೆಂಟ್ ಆಗ್ತವೆ ನಮ್ಮ ಲೈ ಏನು ನಮ್ಮ ಜೀವನ ಮುಂದೆ ಮುಂದೆ ತಳ್ಕೊಂಡೋಗ್ಬೇಕು ನಾವು ಎಲ್ಲಿ ತನಕ ಇರ್ತೇವೆ ಸಾಯೋ ತನಕ ಅಲ್ಲಿ ತನಕ ನಮ್ಮದು ಚೆನ್ನಾಗಿರಬೇಕು ಅನ್ನೊ ಭಾವನೆಗಳು ಇರ್ತವೆ ನಮಗೂನು ನಮಗೂ ಆಸೆ ಆಂಕ್ಷಾಕ್ಷೆಗಳು ಎಲ್ಲ ಇರ್ತವೆ ಹಾಂ ಗೋವಾಗೆ ಹೋಗ್ಬೇಕು ಹೈದರಾಬಾದ್ಗೆ ಹೋಗ್ಬೇಕು ಮುಂಬೈಗೆ ಹೋಗ್ಬೇಕು ಟ್ರೈನಲ್ ಹೋಗ್ಬೇಕು ಹಾಂ ನಿಮ್ಗೆ ಏನೇನು ಆಸೆಗಳು ಇವೆ ಎಲ್ಲವೂ ಸಹ ಈಡೇರಿಸಿಕೊಂಡು ನಮ್ಮ ತಂದೆ ತಾಯಿ ಆಸೆಗಳನ್ನು ಈಡೇರ್ಸ್ಬೆ ಈಡೇರ್ಸ್ಕೊಂಡು ಅವ್ರು ಹೇಳ್ದಾಗೆ ಕೇಳ್ಕೊಂಡು ನಿನ್ನದೆ ನನ್ಗೂ ಏನು ಆಕಾಂಕ್ಷೆ ಇದೆ ನಮ್ಮದು ಸಹ ನಮ್ಮ ಆಸೆ ಆಸೆ ಆಕಾಂಕ್ಷೆ ಭಾವ್ನೆಗಳನ್ನು ಸಹ ಈಡೇರಿಸ್ಕೊಂಡು ಹೋಗಬೇಕು ಜೀವನದಲ್ಲಿ ನಮಗೆ ತುಂಬ ಇಂಪಾರ್ಟೆಂಟ್ ಏನಿದೆ ಅದು ನಮಗೆ ಮೇನಾಗಿ ಇರ್ತದೆ ಹಾಂ ನಮಗೆ ಧೈರ್ಯ ಆರೋಗ್ಯ ನಂಬಿಕೆ ಹಾಂ ತಂದೆ ತಾಯಿಗಳ ಬೆಂಬಲ ನಮ್ಮ ಕುಟುಂಬದ ಬೆಂಬಲ ಜೊತೆಗೆ ನಿಮಗೆ ಸದೃಢ ಮನಷ್ಯನಾಗಿರಬೇಕು ನಾವು ಫಸ್ಟು ಅಲ್ವ ಸದೃಢ ಮನಷ್ಯನಾಗಿ ಇರಬೇಕು ಮತ್ತು ನಿಮಗೆ ಜೀವನದ ಶೈಲಿಗಳು ಗೊತ್ತಿರಬೇಕು ನಮಗೆ ಜೀವನದ ಅನುಭವ ಗೊತ್ತಿರಬೇಕು ಹೇಗೆ ತಲುಪ್ಬೇಕು ಅನ್ನೋ ಒಂದು ಮಟ್ಟಿಗೆ ಹಾಂ ಅದೆಲ್ಲ ನಮಗೆ ಇರಬೇಕು ಜೀವನದಲ್ಲಿ ನೀನು ಯಾವ ರೀತಿ ಬಾಳ್ಕೆ ಮಾಡಬೇಕು ಬಾಳ್ವೆ ಮಾಡಬೇಕು ಹಾಂ ತಂದೆ ತಾಯಿಗಳ ಜೊತೆ ಹೇಗೆ ಇರಬೇಕು ಆ ಥರ ಎಲ್ಲಿ ಇರಬೇಕು ಅಲ್ವ ಹಂಗೆಲ್ಲ ಮಾಡಿ ನಾವು ಜೀವನದಲ್ಲಿ ನಮಗೆ ಅತಿ ಮುಖ್ಯವಾದದ್ದು ತುಂಬ ಇರ್ತವೆ ಹಾಂ ತುಂಬ

ಆದ್ದರಿಂದ ನಮ್ಮ ಏನೂ ನಮ್ಮದು ಆಕಾಂಕ್ಷೆಗಳೂ ಆಸೆ ಭಾವನೆಗಳು ನಮ್ಮ ತಂದೆ ತಾಯಿಗಳ ಆಸೆಗಳು ಹಾಂ ಅವ್ರು ಏನೇನು ಆಸೆ ಇಟ್ಕೊಂಡು ಇರ್ತಾರೋ ನನ್ನ ಮಗ ಏನು ಆಗ್ತಾನೋ ನಮ್ಮ ಮಕ್ಕಳು ಏನು ಆಗ್ತಾರೋ ಒಳ್ಳೆ ಕೆಲಸ ಸೇರ್ಕೊಳ್ತಾರೋ ಹಾಂ ಒಳ್ಳೆ ಒಬ್ಬ ಲಾಯರ್ ಆಗ್ತಾನೋ ಡಿ ಸಿ ಆಗ್ತಾನೋ ಪೋಲಿಸ್ ಆಗ್ತಾನೋ ಹಾಂ ಯಾವ್ದಾದ್ರು ಕಾ ಇದರಲ್ಲಿ ಎಸ್ ಬಿ ಬ್ಯಾಂಕಲ್ಲಿ ಬಿ ಮ್ಯಾನೇಜರ್ ಆಗ್ತಾನೋ ಏನೊ ತಮ್ಮ ಏನೂ ಆಸೆ ಹೇಳಿದೆನಲ್ಲ ಆವಾಗಲೇ ಭಾವನೆಗಳು ಅವರು ಏನೇನು ಆಸೆಗಳು ಇಟ್ಕೊಂಡು ಇರ್ತಾರೆ ನಿಮ್ಮ ಮೇಲೆ ಅನ್ನೋದ್ರ ಬಗ್ಗೆ ಎಲ್ಲ ತುಂಬ ನಂಬಿಕೆಯಿಂದ ಇರಬೇಕು ಅಲ್ವ ನಮ್ಮ ಜೀವನದಲ್ಲಿ ಅತಿ ಮುಖ್ಯವಾದದ್ದು ನಮ್ಮ ಆರೋಗ್ಯ ನಂಬಿಕೆ ಧೈರ್ಯ ಸದೃಢ ಮನಸ್ಸು ಹೊಂದಿರಬೇಕು ಇದೆಲ್ಲ ಇದ್ದರೆ ಒಬ್ಬ ಮನುಷ್ಯ ಒಬ್ಬ ಮನುಷ್ಯ ತನ್ನ ಎಲ್ಲ ಭಾವನೆಗಳನ್ನು ನನಗೆ ಅವನಿಗೆ ಏನು ಆಸೆ ಇರುತ್ತೆ ಡ್ರೀಮ್ ಅಂತ ಏನು ಹೇಳ್ತೀರಾ ಗೋಲ್ಗಳು ಅಂತ ಏನು ಹೇಳ್ತೀರಾ ಇನ್ನೂ ಸಾಧನೆಗಳು ಅಂತ ಏನು ಹೇಳ್ತೀವಿ ನಾವು ಅದನ್ನೆಲ್ಲ ತಲುಪೋಕೆ ಸಾಧ್ಯವಾಗುತ್ತೆ ಅಲ್ವ ಈ ರೀತಿ ಎಲ್ಲ ಮಾಡಿ ನಮ್ದು ಏನು ಇದು ಮಾಡಬೇಕು ಯಾಕಂತ ಅಂದ್ರೆ ನಮ್ಮ ಬ್ಯಾಗ್ರೌಂಡು ನಮ್ಮ ನಮ್ಮ ಬ್ಯಾಗ್ರೌಂಡಲ್ಲಿ ಆಗ ನಮ್ಮ ನಮ್ಮ ತಂದೆ ತಾಯಿಯವರು ಎಷ್ಟು ಕಷ್ಟಪಟ್ಟಿದ್ದಾರೆ ನಮ್ಮನ್ನ ಓದ್ಸೋಕೆ ಅನ್ನೋದನ್ನೆಲ್ಲ ನಾವು ಅರ್ಥ ಮಾಡಿಕೊಂಡು ಚಿಕ್ಕ ವಯಸಿಂದೆಲ್ಲ ನೆನ್ಪು ಇರುತ್ತೆ ಓಹ್ ನಮ್ಮ ಅಪ್ಪ ನಮ್ಗೆ ಇಷ್ಟು ಈ ಥರ ಮಾಡಿದ್ರು ಈ ರೀತಿ ಅವ್ರು ಕಷ್ಟ ಇದ್ದರೂನು ನಮ್ಗೆ ಇದು ಮಾಡಿದ್ರು ಹಾಂ ಅವ್ರಿಗೆ ಊಟ ಮಾಡೋಕಾಗ್ದೆ ಇರೋ ಪರಿಸ್ಥಿತಿಲಿ ನಮ್ಮನ್ನ ಚೆನ್ನಾಗಿ ನೋಡ್ಕೊಂಡ್ರು ನಮಗೆ ಊಟ ಮಾಡ್ಸಿದ್ರು ಈಥರ ಎಲ್ಲ ಬರುತ್ತೆ ಅಲ್ವ ಆದ್ದರಿಂದ ನಮ್ಮ ಜೀವನದಲ್ಲಿ ಅತಿ ಮುಖ್ಯವಾಗಿ ನಮ್ಮ ಆರೋಗ್ಯ ಇಂಪಾರ್ಟೆಂಟು ನಮಗೆ ಅತಿ ಮುಖ್ಯವಾಗಿ ನಮಗೆ ಆರೋಗ್ಯ ಚೆನ್ನಾಗಿರೊ ನಾವು ಚೆನ್ನಾಗಿದ್ರೆ ಏನಾದ್ರು ಮಾಡ್ಬೋದು ನಾವೇ ಚೆನ್ನಾಗಿಲ್ಲ ಅಂತ ಅಂದ್ರೆ ಏನು ಮಾಡೋಕೆ ಸಾಧ್ಯ ಹೇಳಿ ಮತ್ತು ನೀವೇ ಈ ಥರ ಎಲ್ಲ ಪರಿಸ್ಥಿತಿಗಳು ಬರುತ್ತೆ ಸೊ ಅದಕ್ಕೆ

ನಮ್ಮ ಜೀವನದಲ್ಲಿ ಅತಿ ಮುಖ್ಯವಾಗಿ ಅವೆಲ್ಲ ಇದೆ ಸೋ ಅದಕ್ಕೆ ನಮ್ಗೆ ನಮಗೆ ಫಸ್ಟು ನಂಬಿಕೆ ಬೇಕು ಆರೋಗ್ಯ ಬೇಕು ಹಾಂ ಧೈರ್ಯ ಬೇಕು ಸದೃಢ ಮನುಷ್ಯನಾಗಿರಬೇಕು ನೈಜ ಘಟನೆಗಳನ್ನು ಅರಿತಿರಬೇಕು ನಮ್ಮ ತಂದೆ ತಾಯಿಗಳು ಅವರ ಕಷ್ಟಗಳನ್ನು ಸಹ ಹಿಂದೆ ಏನೇನಾಗಿದೆ ಅನ್ನೋದನ್ನ ನೋಡಬೇಕು ಅಲ್ವ ಇದೆಲ್ಲ ನಮಗೆ ಮೋಸ್ಟ್ ಇಂಪಾರ್ಟೆಂಟ್ ಆಗಿರುತ್ತೆ ಅದಕ್ಕೋಸ್ಕರ ನಮಗೆ ಮುಖ್ಯ ನಮಗೆ ಏನು ಜೀವನದಲ್ಲಿ ಆರೋಗ್ಯ ನಮಗೆ ಮುಖ್ಯ ಇನ್ನೊಂದು ಧೈರ್ಯ ಬೇಕು ಇನ್ನೊಂದು ನಂಬಿಕೆ ಇಷ್ಟೆಲ್ಲ ಮುಖ್ಯವಾಗಿ ಸದೃಢ ಮನುಷ್ಯನಾಗಿ ನಮಗೆ ಜೀವನದಲ್ಲಿ ಅನುಭವವಾಗಿರ್ಬೇಕು ಇಷ್ಟೆಲ್ಲ ಕೂಡ ನಮಗೆ ಮುಖ್ಯ ಆಗಿರುತ್ತೆ ಅಂತ ನಾನು ಅಂದ್ಕೊಳ್ತೀನಿ ಅಷ್ಟೆ